ಎಜುಕೇಶನ್ ಅಂದರೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅಂತಂದರೆ ನಾನು ವೈಯಕ್ತಿಕ ಹೇಳಬೇಕು ಅಂತಂದರೆ ನನ್ನ ನನ್ನ ನನ್ನಕ್ಕೇ ನನ್ನ ನಾನು ವಿದ್ಯಾಭ್ಯಾಸ ಮಾಡ್ಬೇಕು ನಾನು ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ನಾನು ಸಿಕ್ಕಾಪಟ್ಟೆ ಓದೋ ಆಸೆ ನನಗೆ ಬಟ್ ಓದಕ್ಕಾಗಿಲ್ಲಾ ನನಗೆ ಅಂದರೆ ಆ ಹಳ್ಳೀಲಿ ಹೇಗೆ ಅಂದರೆ ಈಗ ಹೆಣ್ಮಕ್ಕಳಿಗೆ ಬೇಗ ಮದುವೆ ಮಾಡಬೇಕು ಅಂತ ಹೇಳಿ ಬೇಗ ಮದುವೆ ಮಾಡ್ತರೆ ಬಟ್ ನಮ್ದು ಹೆಂಗೆ ಆಯಿತು ಅಂತಂದರೆ ನಾವು ಜಸ್ಟ್ ಟೆಂತ್ ಪಾಸ್ ಆದ ತಕ್ಷಣ ನಮ್ಗ ಮದುವೆ ಮಾಡ್ಬಿಡ್ತರೆ ಅಲ್ಲೆಲ್ಲ ಅಂದ್ರ ನಮ್ದ್ ಒಂದ್ ಕನಸ್ಸೂ ಅಂತ ಇರ್ತೆತಿ ಬಟ್ ಅಲ್ಲಿ ಏನಾಕ್ತಿತ್ತು ಅಂತಂದ್ರ ನಾವ್ ಹಿರಿಯರು ಮನೇಲ್ ದೊಡ್ಡೋರು ಅವ್ರ್ ಹೆಂಗ್ ಹೇಳ್ತರೋ ಅದೇ ರೀತಿ ನಾವು ನಡ್ಕೊಬೇಕಾಕ್ಕಿತ್ತು ಹೆಂಗಂದ್ರ ಅದ್ಕ ವಿರೋಧ ವ್ಯಕ್ತಪಡಿಸೊವಷ್ಟು ಮೆಚುರ್ಡ್ ನಮ್ದು ಮೈಂಡ್ ಇರ್ತಿರಲಿಲ್ಲ ನಮಗೆಲ್ಲ ಇತ್ತು ಆಸೆ ಸಿಕ್ಕಾಪಟ್ಟೆ ಆಸೆ ಅಂದರೆ ಓದಬೇಕು ಏನೋ ಒಂದು ಸಾಧಿಸ್ಬೇಕು ನಾವು ಒಂದು ಯಾವುದೋ ಒಂದು ಜಾಬ್ ತಗೊಬೇಕೂ ಏನೋ ಮಾಡಬೇಕು ಬಟ್ ಅದ್ಕ ನಮ್ಗ ಯಾರು ಸಪೋರ್ಟು ಅನ್ನೊಕ್ಕಿಂತ ಆ ಹೆಣ್ಮಕ್ಕಳು ಹಳ್ಳಿ ಹೆಣ್ಮಕ್ಕಳು ಓದಕ್ಕಾಗಲ್ಲ ಓದಿದರೆ ಅಂದ್ರ ಓದು ಅಂತಂದರೆ ಈಗ ಹಳ್ಳಿಲಿ ಹೇಗೆ ಒಂದು ಸವೆಂತ್ವರೆಗು ಅಂದ್ರ ಅಷ್ಟೇ ಸ್ಕೂಲ್ಗಳೆಲ್ಲ ಇರ್ತಿತ್ತು ಆ ಟೈಮಲ್ಲಿ ಮತ್ತು ಇವರೂ ಕಳಿಸಬೇಕು ಅಂತಂದ್ರ ಬೇರೆ ಊರ್ಗಳಿಗೆನೆ ಕಳಿಸಬೇಕಾಗಿತ್ತು ಅದಕ್ಕೋಸ್ಕರ ಅವ್ರ ಏನು ಮಾಡಿದರೂ ಕಳ್ಸಕ್ಕೆ ಆಗಲ್ಲ ಬೇರೆ ಊರಿಗೆ ಕಳ್ಸಿದ್ದರೆ ಏನು ಪ್ರಾಬ್ಲಮ್ ಆಗಬೋದು ಏನೋ ಒಂದು ಹೆಣ್ಮಕ್ಕಳು ಹೆಂಗೆ ಓಡಾಡ್ತರೆ ಅವಾಗೆಲ್ಲ ಬಸ್ಸಿಂದ ಅನ್ಕೂಲ್ಗಳೇನೂ ಅಷ್ಟೂ ಇರಲಿಲ್ಲ ಹೆಂ ಕಳ್ಸಿದ್ರ ಮತ್ತೆ ಅಲ್ಲಿ ಏನು ತೊಂದರೆ ಆಕತ್ತೋ ಏನೋ ಸಾಯಂಕಾಲ ಹೆಂಗೆ ಬರ್ತರೊ ಏನೋ ಹೆಂಗೆ ಹೋಗ್ತರೊ ಏನೋ ಬರೀ ಇದೆ ಈ ಈ ಈ ವಿಚಾರದಲ್ಲಿ ನಮ್ನಾ ಬೇರೆ ಊರಿಗೆ ಕಳ್ಸಕ್ಕೂ ಇದನ್ನ ಮಾಡಲಿಲ್ಲ ನಮ್ಮಲ್ಲಿ ಇರುದೂ ಸೆವೆಂತ್ವರೆಗು ಅಷ್ಟೆ ಇತ್ತು ಬಟ್ ನಮ್ಮದು ಮತ್ತು ನಮ್ಮ ಸೋದ್ರ ಅತ್ತೆ ಊರು ಅಲ್ಲಿ ನಮ್ನ ಕಳ್ಸಿದ್ದರು ಅವ್ರ ಮನೇಲಿಟ್ಟು ಒಂದು ತ್ರೀ ಇಯರ್ಸ್ ನಮ್ನ ಓದ್ಸಿದ್ದರು ಅಷ್ಟೇ ನಾವು ಮಾತು ಮಾಡಿದ್ದು ಟೆಂತ್ ಮಟ್ಟ ಅಷ್ಟೆ ನಾವು ಓದಾಕಾಗಿದ್ದು ಬಟ್ ಇಲ್ಲಿ ಬಂದ್ಮೇಲೆ ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ಮ ಯಜ್ಮಾನ್ರು ಇರ್ಬೋದು ದ ನನ್ನ ಹಸ್ಬೆಂಡ್ ಮತ್ತು ಓದ್ಸಿದ್ದರು ಮುಂದೆ ಓದ್ಸಿದ್ದರು ನನ್ನ ನನ್ನ ಓದಿ ಜಾಬ್ ಮಾಡ್ಬೇಕಂತ ಭಾಳ ಅಂದ್ರ ಭಾಳ ಆಸೆ ಆಸೆ ಪಟ್ಟ ಥರಾನೆ ನಾನು ನನ್ನ ಓದ್ಸಿದ್ದರು ಇಲ್ಲಿ ಬಂದ್ಮೇಲೆ ಹೆಚ್ಚಿನ ಎಜುಕೇಶನ್ ಕೊಟ್ಟರು ಮತ್ತು ನಮ್ಮ ಕಂಪ್ಯೂಟ್ರ್ ನಾಲೆಜನ್ನ ಎಲ್ಲ ಕೊಟ್ಟರು ಅದರಿಂದ ನಾವು ಜಾಬ್ ಮಾಡ್ದ ಮಾಡ್ತಾಯಿದ್ದೀವಿ ಇವಾಗ್ನೂ ಮಾಡ್ತಾಯಿದ್ದೀವಿ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿನೇ ನಾನು ವರ್ಕ್ ಮಾಡ್ತಾಯಿರೋದು ಅಲ್ಲಿನೂ ಮಕ್ಕಳಿಗೆ ಬಹಳ ಹೆಲ್ಪ್ ಮಾಡ್ತೀನಿ ನಾನು ಯಾ ಬಹಳ ಸಹಾಯ ಮಾಡ್ತೀನಿ ಯಾಕಂದರೆ ಅವರು ತಂದೆ ತಾಯಿ ದುಡ್ದಿದ್ದು ದುಡ್ಡು ತುಗೊಂಡು ಬಂದು ಇಲ್ಲಿದ್ಕೊಂಡು ಅವ್ರು ಒಂದು ಏನೋ ಎಜುಕೇಶನ್ ಮಾಡ್ತಿರ್ತರೆ ಅವ್ಗೊಂದು ನನ್ನ ಕೈಲಿ ಎಷ್ಟಾಗುತ್ತೊ ಅಷ್ಟು ಸಪೋರ್ಟ್ ಮಾಡ್ತೀನಿ ಸಾಧ್ಯವಾದರೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಅವ್ರ್ಗೆ ಎಲ್ಲಾ ರೀತಿಯಿಂದ ಹೆಲ್ಪ್ ಮಾಡ್ತೀನಿ ಈವನ್ ಫುಡ್ಡಿಂದ ಇರ್ಬೋದು ದುಡ್ಡಿಂದ ಇರ್ಬೋದು ಏನು ಇರ್ಬೋದು ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿನಿ ಅವರಿಗೆ ಯಾಕಂದರೆ ನನ್ನ ಕಷ್ಟ ಅವ್ರಿಗೆ ಮುಂದೆ ಬರ್ಬಾರದು ಅಂತೇಳಿ ಹೆಣ್ಮಕ್ಳಿಗೂನು ಅಷ್ಟೇ ನಾನು ನೀವು ಬೇಗ ಮದುವೆ ಮಾಡ್ಕೊಬ್ಯಾಡ್ರಿ ಜ್ ಅಂದ್ರ ನಿಮ್ಮ ಏಜ್ಗೆ ಮಾಡ್ಕೊಡ್ರಿ ಏನು ತೊಂದರೆ ಇಲ್ಲ ಅಟ್ಲೀಸ್ಟ್ ಒಂದು ಹದಿನೇಳು ಹದ್ನಿ ಹದಿನೆಂಟಕ್ಕೆ ಮಾಡ್ಬಿಡ್ತರೆ ಅವಾಗೆಲ್ಲ ಹದಿನೆಂಟು ನಮ್ದು ಅಂತು ಹತ್ತೊಂಬತ್ತು ವರ್ಷಕ್ಕೆ ಅಂದ್ರ ಮದುವೆ ಆಗ್ಬಿಡುತ್ತೆ ಆ ರೀತಿ ಮಾಡ್ಕೊಳೋದು ಬ್ಯಾಡ ಅನ್ನೋ ಒಂದು ಉದ್ದೇಶಕ್ಕೆ ನಾವು ನಾನು ಸಪೋರ್ಟ್ ಮಾಡ್ತೀನಿ ಹುಡುಗಿಯರಿಗೆಲ್ಲಾ ನಿಮ್ಮ ನಿಮ್ಮದೇ ಕಾಲು ಮೇಲೆ ನೀವು ನಿಲ್ರಿ ಓದ್ರಿ ಮುಂದೆ ನಿಮ್ಮದು ಮನುಷ್ಯನ ಟೈಮ್ ನೋಡ್ರಿ ಹೀಗೆ ಇರಬೇಕು ಅಂತಿಲ್ಲ ಬಟ್ ಬಟ್ ನಾವು ನಮ್ಮ ತಂದೆ ತಾಯಿ ಮನೆಯಲ್ಲಿ ನಾವು ಹೊರಗಡೆನೇ ಬಂದಿಲ್ಲ ನನ್ನ ಹೊರ್ಗಿನ ಜಗತ್ತೇ ಗೊತ್ತಿಲ್ಲ ಆ ಥರ ಇದ್ದವರು ಇಲ್ಲಿ ಸಡನ್ನಾಗಿ ಬಂದು ನಾವೂ ವರ್ಕ್ ಮಾಡು ಮಾಡಲೇಬೇಕಂತ ಪರಿಸ್ಥಿತಿನು ಬಂತು ಒಂದು ನನಗೆ ಇಂಟ್ರೆಸ್ಟ್ ಕೂಡ ಇತ್ತು ಅದ್ರ ಆದ್ರೆ ಅದ್ರೊಳಗೆ ನನಗೆ ಇಂಟ್ರೆಸ್ಟು ಇತ್ತು ಮತ್ತು ನಂದು ಒಂದು ಏನೋ ಒಂದು ನಾ ಅದ್ರಲ್ಲಿ ಸಾಧಿಸ್ಬೇಕು ನಾನು ಅನ್ನೂದನ್ನ ನಾನು ತೋರಿಸ್ಕೊಬೇಕು ನನ್ನ ವ್ಯಕ್ತಿತ್ವ ಏನು ಅಂತ ಹೊರಗಡೆ ಜಗತ್ತಿಗೆ ಗೊತ್ತಾಗಬೇಕು ಅನ್ನೊ ಒಂದು ಉದ್ದೇಶದಿಂದ ನಾನು ಹೊರಗೆ ಬಿದ್ದೆ ಅಂದರೆ ಮಕ್ಳು ಸಣ್ಣ ಸಣ್ಣ ಮಕ್ಳು ನಮ್ಮ ಮನೇಲಿ ಏನೋ ಒಂದು ತೊಂದರೆಯಿಂದ ನಾವು ನನ್ನ ಮಕ್ಕಳನ್ನ ನಾನೇ ಎಜುಕೇಶನ್ ಮಾಡ್ಸುವಂಥ ಇದು ಬಂತು ಪ್ರಸಂಗ ಬಂತು ಅವಾಗನ ಹೊರಗಡೆ ಬಿದ್ದೆ ಹೊರಗಡೆ ಹೋದೆ ಹೊರಗಡೆ ಎಲ್ಲ ಜಗತ್ತು ಇವತ್ತು ಏನು ಅಂತ ಗೊತ್ತಾಗ್ಬಿಡ್ತು ಇವತ್ತು ನಾನು ವರ್ಕ್ ಮಾಡಕತ್ತು ಹದಿನೆಂಟು ವರ್ಷ ಆಯಿತು ನಾನು ಇವಾಗ ಹಾಂ ಜಾಬ್ ಮಾಡಾಕತ್ತು ಹಾಂ ಮಕ್ಳು ಸಣ್ಣ ಮಕ್ಕಳಿಗೆಲ್ಲ ನಾನು ನಾನು ಒಳ್ಳೆಯ ಒಳ್ಳೆಯ ಸ್ಕೂಲಲ್ಲಿ ಎಜುಕೇಶನ್ ಕೊಟ್ಟೆ ನಾನು ಎಜುಕೇಶನ್ ಕೊಡ್ಸಿದೆ ಇವತ್ತು ನನ್ನ ಮಕ್ಕಳು ಅವರೆ ದುಡಿದು ನಮ್ಗ ತಂದು ಕೊಡೊವಷ್ಟು ಮಟ್ಟಿಗೆ ನಾನು ಬೆಳೆಸಿದ್ನಿ ಅದೇ ನಂದು ಒಂದು ದೊಡ್ಡ ಸಾಧನೆ ಅನ್ಕೊಳ್ತೀನಿ ಈ ಜಾಬ್ ಮಾಡೋದು ಒಂದು ಸಾಧನೆನನ ನನ್ನದು ಆ ಒಂದು ಎಜುಕೇಶನ್ ಫೀಲ್ಡ್ ಒಳಗುನು ನನಗೆ ಅಷ್ಟೇ ಗೌರವ ಇದೆ ಅಷ್ಟೇ ನನಗೆ ಮಕ್ಳ ಜೊತೆ ಅಷ್ಟೆ ಬೆರಿತೀನಿ ನನಗೆ ಅದೊಂದು ಏನು ಹೇಳ್ಬೇಕಂದ್ರ ಸಿಕ್ಕಾಪಟ್ಟೆ ಖುಷಿ ನನಗೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಟ್ಟು ಏನೋ ನನಗೆ

ಅವ್ರ ಜೊತೆಗಿದ್ದರೆ ನಾನು ಮಾತ್ರ ಅವ್ರ ಜೊತೆಗಿದ್ದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೇನೆ ನಾನು ಕೆಲ್ವೊಂದು ಸರಿ ನನ್ನ ನನ್ನ ನನ್ನ ಕಾಲೇಜಲ್ಲಿ ಒಳಗೆ ಹೊರಗೆ ಇದ್ದೆ ಅಂತ ಅಂದ್ರ ನನಗ ಮನಿಗೆ ಬರಾಕ್ಕು ಇಷ್ಟ ಆಗಂಗಿಲ್ಲ ಅಂದ್ರ ಅಷ್ಟು ನಾನು ಖುಷಿ ಪಡ್ತೀನಿ ಮಕ್ಕಳಿಗೂ ಅಷ್ಟೆ ನಾನು ಏನೂ ಕಡಿಮೆ ಮಾಡಿಲ್ಲ ಅಂದ್ರ ಈಗ ಎಜುಕೇಶನ್ ಇದ್ರ ಒಳ ಒಳಗೂ ಆಯಿತು ಒಂದು ಯಾವುದೇ ಇದ್ರಾಗು ಆಯಿತು ನಾವು ಕ ನಾವು ಪ ನಾವು ಪಟ್ಟಂಥ ಕಷ್ಟನ ಆ ಮಕ್ಕಳು ಕಷ್ಟ ಪಡ್ಬಾರದು ಅನ್ನೋದು ಒಂದೇ ಒಂದು ನನ್ನ ಉದ್ದೇಶ ನನ್ನ ಮನೆ ಪಕ್ಕಕ್ಕೆನೇ ಬೇರೆ ಊರಿಂದ ಬಂದು ಅಡಿಗೆ ಮಾಡ್ಕೊಂಡು ಎಷ್ಟೊಂದು ಕಷ್ಟ ಪಡ್ತಿರ್ತಾರೆ ನಮ್ಮ ಮನೆ ಪಕ್ಕಕ್ಕೆನೇ ಇದಾರೆ ಅವರು ಒಂದು ನಾಲ್ಕರಿಂದ ಐದು ಹುಡುಗರು ಇದಾರ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತವೆ ಪಾಪ ನಾನು ಹೇಳ್ತೀನಿ ಅವ್ರ್ಗೆ ಇಲ್ಲ ಅಪ್ಪಿ ನಾನು ಸಾಂಬರು ಮಾಡ್ತಿದ್ದೀನಿ ನಾನು ಮಾಡೋ ಸಾಂಬರು ಅಲ್ಲೆ ನಿಮಗೂ ಕೊಟ್ಬಿಡ್ತೀನಿ ಅಂತ ಒಂದು ದೊಡ್ಡು ಹಾ ದೊಡ್ದ ಪಾತ್ರೆಯಲ್ಲಿ ಸಾಂಬರು ಮಾಡ್ತೀನಿ ಎಲ್ಲ ತರಕಾರಿ ಹಾಕಿ ಸಾಂಬರು ಮಾಡಿ ಅವ್ರಿಗೆ ಒಂದು ಅರ್ಧ ಗುಂಡಿ ಕೊಟ್ಬಿಡ್ತೀನಿ ನಮ್ಗ ಭಾಳ್ ಬೇಕಾಗಂಗಿಲ್ಲ ನಾ ಸಲ್ಪ ಇಟ್ಕೊತೀನಿ ಸ ಜಸ್ಟ್ ಒಂದು ಕುಕ್ಕರ್ ಇಟ್ಕೊರಪ್ಪಿ ಸಪ್ಪಂದ ಸಾರು ಸಪ್ಪಂದ ರೈಸ್ ಮಾಡ್ಕೊರಿ ಸಲ್ಪ ಅನ್ನ ಮಾಡ್ಕೊರಿ ನಾನು ಕೊಡ್ತೀನಿ ಅಂತ ಊರಿಂದ ಎಲ್ಲ ಉಪ್ಪಿನಕಾಯಿ ಅದು ಇದು ಏನೋ ತಗೊಂಡು ಬಂದಿರ್ತರೆ ಅವ್ರ ಅಪ್ಪ ಅಮ್ಮ ಅವರು ನೋಡ್ರಿ ಅವರು ಗಂಡ ಮಕ್ಕಳು ಏನು ಮಾಡ್ಕೊತಾವಪ್ಪ ಅಂತ ರೊಟ್ಟಿ ಚಟ್ನೀ ಅವ್ರ್ಗೆ ಚುರುಮರಿ ಚೂಡ ಇಂತಾವ ಏನೋ ಎಲ್ಲಾನೂ ಸ್ವೀಟ್ಸ್ ಏನು ಇರ್ಬೋದು ಉಂಡಿ ಇರ್ಬೋದು ಆದ್ರ ಇರ್ಬೋದು ಇದು ಇರ್ಬೋದು ಎಲ್ಲನು

ಹಾಗಾಗಿ ನಾವು ಓದ್ತೀವಿ ಆ ಟೈಮ್ ಅಲ್ಲಿ ನಾಳೆ ನಾವು ಒಂದು ಏನೋ ಒಂದು ಸಾಧನೆ ಮಾಡ್ತೀವಿ ಅಂತಂದ್ರ ಆಂಟಿ ನೀವು ಏನು ಏನೇನನ ಏನು ಸ್ವಲ್ಪ ಟಿಫಿನ್ ಮಾಡಿದ್ರ ಇರ್ಬೋದು ಏನು ಏನೋನೊ ಗೊತ್ತಿಲ್ಲ ಆ ಮಕ್ಳು ಬಿಟ್ಟು ತಿನ್ನಾಕ ಮನಸು ಬರಂಗಿಲ್ಲ ಹಾಕೊಡ್ತಿನಿ ನನ್ನ ಕೈಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಇವ್ರ್ಗೆ ಅಷ್ಟೆ ನಾ ಹೇಳಾಕೇ ಹೇಳ್ತೀನಿ ನಾ ಮಾಡ್ತಿನಿ ಅಂತ ಹೇಳ್ಕೊಳಕತ್ತಿಲ್ಲ ಇಲ್ಲೇ ಬಟ್ ಕೆಲ್ವು ಎಲ್ಲರೂ ಮಾಡ್ರೀ ಅಂತ ಹೇಳ್ತೀನಿ ಯಾಕಂದರೆ ತಂದೆ ತಾಯಿ ಬಿಟ್ಟು ಬಂದಿರ್ತಾರೆ ಇದೇ ನನ್ನ ಮಕ್ಕಳು ಎಲ್ಲೋ ಈಗ ನನ್ನ ಮಗಾನು ಬೇರೆ ಕಡೆ ಇದಾನೆ ಅವನೀಗ ಯಾರೋ ಹೆಲ್ಪ್ ಮಾಡ್ತರಲ್ಲ ನನ್ನ ನಾನಿಲ್ಲಿ ನನ್ನ ಈ ಮಕ್ಳಿಗೆ ಹೆಲ್ಪ್ ಮಾಡಿದ್ರೆ ನಾಳೆ ಅಲ್ಲಿ ನನ್ನ ಮಕ್ಕಳಿಗೂ ಕೂಡ ಯಾರೋ ಒಬ್ಬರು ಹೆಲ್ಪ್ ಮಾಡ್ತರೆ ಅದರಿಂದ ಊಟದ ಇರ್ಬೋದು ಒಂದು ಏನೋ ಒಂದರ ಒಂದು ಹೆಲ್ಪು ಹೆಲ್ಪ್ ಅಂತಂದ್ರ ಊಟದ ಅಷ್ಟೆ ಅಲ್ಲ ಎಲ್ಲಾ ರೀತಿತರು ಹೆಲ್ಪ್ ಮಾಡ್ಬೋದಲ್ಲ ಅದಕ್ಕೋಸ್ಕರ ನಾನು ಎಲ್ಲಾ ಎಲ್ಲಾ ರೀತಿಯಿಂದ ಹೆಲ್ಪ್ ಮಾಡ್ತೀನಿ ನನ್ನ ನಾನು ವರ್ಕ್ ಮಾಡೋ ಕಾಲೇಜ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಇದಾರೆ ಅಂದ್ರ ನನ್ದ ಕೋಚಿಂಗ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತೀನಿ ಎಷ್ಟು ಕಷ್ಟ ಪಡ್ತರಾ ನಮ್ದು ಒಂದು ಗೌರ್ಮೆಂಟ್ ಜಾಬ್ ಆಗಲಿ ಜಾಬ್ ಆಗಲಿ ಅಂತ ಎಷ್ಟು ಕಷ್ಟ ಪಟ್ಟು ಓದ್ತರಾ ಇವನ್ ಗುಡಿ ಪಾರ್ಕು ಎಲ್ಲಿ ಒಂದು ಎಲ್ಲೋ ಅಂದ್ರ ಅಲ್ಲಿ ಕುತ್ಕೊಂಡು ಓದ್ತವೆ ಪಾಪ ಭಗ್ವಂತಾ ಅವ್ರ್ಗ ಎಲ್ಲಾ ಒಂದು ಯಾವುದೋ ಸಣ್ಣದೇ ಇರೆ ಒಂದಕ್ಕ ಒಂದು ಬಡತನ ಪರಿಸ್ಥಿತಿ ಇರ್ತೈತಿ ಅಂತದ್ರಾಗ ಅವ್ರ ಇಲ್ಲಿ ಬಂದೂ ಒಂದು ಪಿ ಜಿಗೊಂದು ಐದು ಐದು ಸಾವಿರ ಕೊಟ್ಟು ಅದರಲ್ಲೇ ಅವ್ರ ಜೀವನ ಮಾಡ್ತಿರ್ತರ ಅಂಥವ್ರ್ಗೆ ಒಂದು ಭಗ್ವಂತ ಅವ್ರ್ಗ ಒಂದು ಒಳ್ಳೆಯ ಇದು ಕೊಡಲಿ ಜಾಬ್ ಆಗಲಿ ಸಣ್ಣ ಸಣ್ಣದ ಇರ್ಬಹುದು ಒಂದು ಗೌರ್ಮೆಂಟ್ ಜಾಬ್ ಆಗಲಿ ಅವ್ಕ್ಕೆಲ್ಲಾ ಒಂದು ಒಳ್ಳೆಯ ಕಡೆ ಕೆಲಸ ಸಿಗಲಿ ಅಂತ ನಾನು ಯಾರೇ ನನ್ಗ ಯಾರೇ ಬಂದು ನನ್ಗ ಅಮ್ಮಾನೇ ಅನ್ನೋಗು ನನ್ಗ ಎಲ್ಲರೂ ಅಮ್ಮಾನೇ ಅನ್ನೋದು ಅಲ್ಲೇ ಅಮ್ಮ ಅಮ್ಮ ಅಂತಾ ಕರೀತಿದ್ದರು ನನ್ಗ ಕರೀತರೆ ನನ್ನ ಇವಾಗ್ಗು ಅಷ್ಟೆ ಅಮ್ಮಾನೇ ಅಂತ ಕರೆದು ಅಮ್ಮ ಅಂತ ನನಗೆ ಬರ್ಡೆ ಇರಲಿ ಏನೇ ಇರಲಿ ಬಂದು ನಮಸ್ಕಾರ ಮಾಡ್ತರ ನಾನು ಒಂದೆ ಆಶೀರ್ವಾದ ಮಾಡೋದು ಅವ್ರ್ಗೆ ಏ ನಿಮ್ಗ ಒಳ್ಳೆಯ ಕಡೆ ನೀವು ಇದು ಆಗ್ಲೆಪ್ಪ ನಿಮಗೆ ಒಳ್ಳೆಯ ಜಾಬ್ ಸಿಗಲಿ ನೀವು ಒಳ್ಳೆಯ ರೀತಿಯಿಂದ ಇರ್ರಿ ನಿಮ್ಮದು ಭವಿಷ್ಯ ಭಾಳ ಬೇಗ ಉಜ್ವಲವಾಗಲಿ ಅಂತ ನಾನು ಆಶಿಸ್ತಿನಿ ಅದೆ ನನ್ನ ಏನು ಗೊತ್ತಿಲ್ಲ ಒಟ್ಟು ನನ್ನ ಮಕ್ಕಳು ಯಾರದ್ದೇ ಮಕ್ಳು ಇರಲಿ ನನ್ಗ ತುಂಬ ಪ್ರೀತಿ ಭಾಳ ಪ್ರೀತಿ ಎಜುಕೇಶನ್ ಅಂತ ಸಾಧನೆ ಅಂತಂದ್ರ ನಾನು ಸಾಧನೆ ಮಾಡ್ಬಿಟ್ಟಿದ್ದೀನಿ ಎಲ್ಲ ನನ್ಗ ಏನು ಬೇಕು ಅದನ್ನ ಸಾಧನೆ ಮಾಡ್ಬಿಟಿದ್ದೀನಿ ಇವಾಗ ನಾನು ಜಾಬ್ ಮಾಡ್ಬೇಕು ಮಾಡಿದ್ದೀನಿ ಮಕ್ಳು ಕಲಿಸ್ಬೇಕ ಕಲ್ಸಿದ್ದೀನಿ